ನನ್ನ ನೆಚ್ಚಿನ ಪಾಕಶಾಸ್ತ್ರದ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅಂತಂದರೆ ರೇಖಾ ಅಡುಗೆ ಚಾನಲ್ಲು ಮತ್ತೇ ಇನ್ನೂ ಎರಡು ಮೂರು ಚಾನಲ್ಗಳಿದೆ ಚಂದೂಸ್ ಜಿ ಎಫ್ ಸಿ ಚಿಕನು ಚಂದೂಸ್ ಚಿಕನ್ನು ಅವರದು ಕಲರ್ಸ್ ಕ್ರಿಯೇಟಿವ್ ಅಂತನೋ ಏನೋ ಇದೆ ಹೆಸ್ರುಗಳು ನೋಡೋದು ಮರ್ತೊಗ್ಬಿಟ್ಟಿರ್ತೀವಿ ಆದರೆ ಟಿ ವಿ ಚಾನಲ್ಗಳಲ್ಲಿ ತುಂಬ ಚೆನ್ನಾಗಿ ನಾವು ಜಾಸ್ತಿ ಅಡುಗೆ ಮಾಡೋದನ್ನು ಕಲ್ತಿದ್ದೀನಿ ರೇಖಾ ಅಡುಗೆ ಚಾನಲ್ನಂತು ನಾನು ಹೆಚ್ಚಿಗೆ ನೋಡ್ತೀನಿ ಯಾವುದೇ ಬೇಕಾದರೂ ನಮಗೆ ಮೊದಲೇ ಗೊತ್ತಿರುತ್ತೆ ಆದರೂ ಸಹ ಒಂದ್ಸಲ ಏನು ಬಿಸಿ ಬೇಳೆಭಾತ್ ಪೌಡ್ರು ಬೇಕು ಒಂದ್ಸಲ ನೋಡ್ತೀವಿ ಯಾವುದೇ ವಿಷಯ ಬೇಕಾದ್ರುನು ನಾವು ಒಂದೊಂದು ಸಲ ನೋಡಿ ಅದನ್ನ ಕಲ್ತ್ಕೊಂಡು ಮಾಡ್ತೀವಿ ಯಾವುದೇ ತೊಂದ್ರೆನುನು ಅದರಿಂದ ನಮಗೆ ಅನುಮಾನ ಇರಲ್ಲ ಆದ್ದರಿಂದ ಒಂದ್ಸಲ ಹಾಕ್ಬುಟ್ ನೋಡಿಬಿಟ್ಟು ಮಾಡ್ತೀವಿ ಚಂದೂಸ್ ಹೋಟಲ್ನವರ್ದುನು ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ ಅವ್ರ್ದು ಅಷ್ಟೇ ನಾನ್ವೆಜ್ಜ್ಗಳನ್ನು ಮಾಡೋದು ಕಲೀತೀವಿ ಅವರು ಅವ್ರುದ್ರಲ್ಲಿ ನಾನು ಚಿಕನ್ ಚಾಪ್ಸು ಚಿಕನ್ ಬಿರಿಯಾನಿ ಅವನೆಲ್ಲನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದೀನಿ ಆಮೇಲೆ ಜಿ ಎಫ್ ಸಿ ಚಿಕ ಚಿಕನ್ನ್ ಜಿ ಎಫ್ ಸಿ ಅವರಿಂದ ಚಿಕ ಜಿ ಎಫ್ ಸಿ ಹೋಟಲ್ನವ್ರ್ದು ಒಂದು ಯೂಟ್ಯೂಬ್ ಚಾನಲಲ್ಲೂ ಒಂದು ಕಾರ್ಯಕ್ರಮ ಬರತ್ತೆ ಆ ಯೂಟ್ಯೂಬ್ ಚ್ಯಾನೆಲಲ್ಲಿ ಮೊಟ್ಟೆ ಸಾರುಗಳು ಮಾಡೋದು ಬಿರ್ಯಾನಿ ಮಾಡೋದು ಆಮೇಲೆ ಅವರದು ಪೌಡರು ಜಿ ಎಫ್ ಸಿದು ಪೌಡ್ರು ಚೆನ್ನಾಗಿದೆ ಅದನ್ನೆಲ್ಲನುನು ನಾನು ಕಲ್ತ್ಕೊಂಡು ನೋಡಿಕೊಂಡು ಬಂದರೂ ಕೂಡ ಮೊದಲೇ ಬಂದರೂ ಕೂಡ ಇನ್ನೊಂದ್ಸಲ ಅದನ್ನು ರಿವೈಂಡ್ ಮಾಡಿಕೊಂಡು ನೋಡಿಕೊಂಡು ಹೇಗೆ ಮಾಡೋದು ಏನು ಅಂತ ಅನ್ಬಿಟ್ಟು ಕಲ್ತ್ಕೊತಿವಿ ಯಾವುದೇ ಈಗ ಪುಳಿಯೋಗರೆ ಪೌಡ್ರು ಮಾಡಬೇಕಾದ್ರು ಒಂದ್ಸಲ ಕಲ್ತ್ ನೋಡೋದು ಮೊದಲೇ ಗೊತ್ತಿರುತ್ತೆ ಆದರೂ ಒಂದ್ಸಲ ಅದನ್ನ ನೋಡಿಬಿಟ್ಟು ಎಷ್ಟೆಷ್ಟು ಕ್ವಾಂಟಿಟಿ ಎಷ್ಟೆಷ್ಟಾಕ್ಬೇಕು ಅಂತನ್ಬಿಟ್ಟು ಅದನ್ನು ನೋಡಿಬಿಟ್ಟು ನಾವು ಕಲ್ತ್ಕೋತಿವಿ ಅದರಿಂದ ತಿಳ್ಕೊಂಡು ಮಾಡ್ತೀವಿ ಇದೇ ರೀತಿ ಅನೇಕ ಅನೇಕ ಅನೇಕ ಕಾರ್ಯಕ್ರಮಗಳನ್ನ ಟಿ ವಿ ಕಾರ್ಯಕ್ರಮಗಳನ್ನ ನಮಗೆ ಯಾವುದು ನೋಡೋಕ್ಕಾಗಿರಲ್ವೊ ಅದನ್ನು ಹಾಕ್ಕೊಂಡು ನೋಡ್ತೀವಿ ಕ್ರಿಕೆಟ್ ಮ್ಯಾಚ್ ಆಗಲಿ ಆಮೇಲೆ ಈ ಸೀರೆಗಳ ಬಗ್ಗೆ ಆಗಲಿ ಒಡ್ವೆಗಳ ಬಗ್ಗೆ ಆಗಲಿ ಮತ್ತೆ ಯಾವುದಾದ್ರೂ ಈಗ ತಾಮ್ರದ ಪಾತ್ರೆಗಳು ತೊಗೊಳ್ಬೇಕು ಅಂದರೆ ಅದರ ರೇಟ್ ಎಷ್ಟಿದೆ ಏನಿದೆ ಅನ್ನೋದನ್ನು ನೋಡೋದಾಗಲಿ ಅದನೆಲ್ಲನು ಕೂಡ ನಾವು ಯೂಟ್ಯೂಬ್ ಚಾನಲ್ಗಳಿಂದನೇ ನೋಡ್ತೀವಿ ಬರೀ ಪಾಕಶಾಸ್ತ್ರ ಅಂತಲ್ಲ ಎಲ್ಲ ವಿಷಯಗಳನ್ನೂ ಅದ್ರಿಂದಲೇ ತಿಳ್ಕೊತಿವಿ ಆಮೇಲೆ ಇಂಗ್ಲೀಷ್ ಕಲಿಯೋದಾಗಲಿ ಎಲ್ಲ ಕಾರ್ಯಕ್ರಮಗಳುನೂ ನೋಡ್ತೀವಿ ಹೆಚ್ಗೆ ನೋಡೋದು ಪಾಕಶಾಸ್ತ್ರ ಅಂತಂದರೆ ರೇಖಾ ಅಡುಗೆ ಚಾನಲ್ಲು ಜಿ ಎಫ್ ಸಿ ಮತ್ತೆ ಚಂದೂಸ್ ಹೋಟೆಲ್ ಅವರದೂ ಒಂದು ಅದ್ರ ಕಲರ್ಸ್ ಕ್ರಿಯೇಟಿವ್ ಅಂತನೇ ಏನೋ ಮರ್ತೋಗ್ಬಿಟ್ಟಿದಿನಿ ಚಾನಲ್ ಹೆಸರು ಆದರೆ ಅದ್ರ್ನ ನೋಡ್ ಅದನ್ನೇ ನೋಡೋದು ನಾವು ಅದನ್ನು ನೋಡಿಕೊಂಡು ಇದನ್ನು ಅನೇಕ ಕಾರ್ಯಕ್ರಮಗಳನ್ನ ಅದ್ರಲ್ಲಿ ನೋಡಿಕೊಂಡು ಅಡುಗೆಗಳು ನೋಡಿಕೊಂಡು ಮಾಡ್ತೀವಿ ಅದರಲ್ಲೇ ನೋಡಿಕೊಂಡು ಮಾಡೋದು ಇನ್ನು ಇದು ಮಜ್ಜಿಗೆ ಸಾರು ಹಾಲು ಸಾರು ಅಂಥದಕ್ಕೆಲ್ಲ ಕ್ವಾಂಟಿಟಿ ಮರ್ತೋಗ್ಬಿಟ್ಟಿರುತ್ತೆ ಅಪ್ರೂಪಕ್ಕೆ ಮಾಡ್ತೀವಿ ಅದನ್ನೆಲ್ಲ ನಾನು ಒಂದ್ಸಲ ಹಾಕಿಬಿಟ್ಟು ಒಂಥರ ನಮ್ಮ ಇದನ್ನು ನೆನ್ಪುನು ರಿವೈಂಡ್ ಮಾಡ್ಕೊಂಡಂಗಾಗುತ್ತೆ ಪೌಡ್ರುಗಳು ಏನು ಬೇಕಾದ್ರುನುನು ಪೌಡ್ರುಗಳು ಅದರಲ್ಲೇ ನೋಡಿಬಿಟ್ಟು ಅದರಲ್ಲೇ ಮಾಡೋದು ಈ ಥರ ಅಭ್ಯಾಸ ಮಾಡಿಕೊಂಡು ಈಗ ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಯೂಟ್ಯೂಬ್ ಚಾನಲ್ಗೆನೆ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಈ ಥರ ಕಾರ್ಯಕ್ರಮಗಳನ್ನ ಯಾವಾಗಲೂ ನಾವು ಫ್ರೀ ಆದಾಗೆಲ್ಲ ನಾವು ಯೂಟ್ಯೂಬ್ ಚಾನಲ್ಗಳು ನೋಡಿ ನಮ್ಮ ಟೈಮನ್ನ ಟೈಮ್ ಪಾಸ್ ಮಾಡೋದನ್ನು ಅಭ್ಯಾಸ ಆಗೋಗಿದೆ ಈಗ ಯಾವುದೇ ವಿಚಾರ ಆಗಲಿ ಫಸ್ಟು ಯೂಟ್ಯೂಬ್ ಚಾನಲ್ಗೋಗಿ ಅಲ್ಲಿ ತಿಳ್ಕೊಂಡು ಆಮೇಲೆ ಮುಂದು ಮುಂದೆ ಮಾಡೋದು ಆ ಥರ ಕ್ರಮ ಆ ಥರ ಅಭ್ಯಾಸಗಳನ್ನ ರೂಡ್ಸ್ಕೊಂಡು ಬಿಟ್ಟಿದ್ದೀವಿ ತುಂಬ ಇದಕ್ಕೆ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಯೂಟ್ಯೂಬ್ ಚಾನಲ್ಗಳಿಗೇನೇ ಅಡಿಕ್ಟ್ ಆಗಿದೀವಿ ಯಾವುದೇ ವಿಷಯ ಆಗಿರಲಿ ರಾಜಕೀಯ ಆಗಿರಲಿ ಅಡುಗೆ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಯಾವುದೇ ಕಾರ್ಯಕ್ರಮ ಕೂಡ ನಾವು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ತಿಳ್ವಳ್ ತಿಳ್ಕೊಳ್ಳೋದು ಆ ಥರ ಆಗ್ಬಿಟ್ಟಿದ್ದೀವಿ ಈ